ಹೋ ನಮಸ್ಕಾರ ಏನು ಹೊಸ್ದಾಗಿ ಬಂದೀರೇನು ಎಲ್ಲಿಂದ ಬಂದಿರಿ ಹೌದ್ ಎಷ್ಟು ಜನ ಇರ್ತೀರಪ್ಪ ಮನೆ ಒಳಗಡೆ ಹೌದೇನು ಏಯ್ ಅಡ್ಡಿಲ್ಲ ಅಡ್ಡಿಯಿಲ್ಲ ಚೊಲೋ ಆಯ್ತಪ್ಪ ಒಳ್ಳೆಯ ಮನೆ ನಮ್ಮ ಮನೆ ಪಕ್ಕಕ್ಕೆ ಬಂದಾರೆ ಭಾಳ ಖುಷಿ ಆಯ್ತು ಎಷ್ಟು ಎಷ್ಟು ಜನ ಇರ್ತೀರಿ ಹಾಂ ಇಲ್ಲಿ ಎಲ್ಲ ಕ್ಲೈಮೇಟ್ ಭಾಳ ಚೊಲೋ ಇದೆ ಇಲ್ಲಿ ತಮ್ಮ ತಮ್ಮಷ್ಟಕ್ಕೆ ತಾವು ಇರ್ತಾರೆ ಯಾರೂ ಏನೂ ಮಾತಾಡೋಂಗಿಲ್ಲ ಎಕ್ಸ್ಟೆನ್ಶನ್ ಏರಿಯಾ ಇದು ಹೀಗಾಗಿ ತಮ್ಮ ತಮ್ಮ ಕೆಲಸದಾಗೆ ತಾವು ಇರ್ತಾರೆ ನೀವಾಗಿ ಯಾರಾನ್ನಾರೂ ಮಾತಾಡ್ಸಿದ್ರ ಮಾತಾಡ್ತಾರೆ ಹಾಗೆಲ್ಲ ಸ್ವಲ್ಪ ಮೃದು ಸ್ವಭಾವದ ಜನ ಹಂಗೆಂಗೆ ಹರಾಶ್ ಮಾಡೋಂಥವ್ರು ಯಾರೂ ಇಲ್ಲ

ಆಂ ಹೌದು ಹೌದು ಹೌದು ಅಲ್ಲ ನೀವು ಎಷ್ಟು ಎಷ್ಟು ಜನ ಇರ್ತೀರಿ ಸರ್ ಮನೇಗೆ ಹೋ ಅಂದ್ರೆ ಅಪ್ಪ ಅಮ್ಮನೂ ಇಲ್ಲೇ ಇರ್ತಾರಾ

ಓಕೆ ಓಕೆ ಓಕೆ ಆಮೇಲೆ ಮಕ್ಕಳು ಶಾಲೆಗ್ ಹೋಗ್ತಾರೇನ್ರೀ ಸ್ಕೂಲಿಗೆ ಹೋಗ್ತಾರಾ ಅಡ್ಡಿಲ್ಲ ಅಡ್ಡಿಯಿಲ್ಲ ಹಂಗೆ ಮತ್ತೇನು ಈಗ ಮತ್ತೆ ಬೇರೆ ಊರಿಂದ ಬಂದೀರಿ ಅಂದ್ರೆ ಏನು ಟ್ರಾನ್ಸ್ಫರ್ ತೊಗೋಬೋಕೋ ಏನು ಎಡ್ಮಿಷನ್ ತೊಗೊಂಡ ಮೇಲೆ ಬಂದಿರೋ ಹ್ಯಾಂಗೆ ಮಾಡಿರಿ ಹೌದಾ ಮಕ್ಳು ಟ್ರಾನ್ಸ್ಫರ್ ಆಗ್ಯಾದೆ ಹಂಗಾರೆ ಇದಕ್ಕೆ ಹೋ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಏನು ಕಲೀತಾರಪ್ಪ ಮಕ್ಕಳು ಹೋ ಗುಡ್ ಹಾಂ ಹೋ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಸುಸಂಸ್ಕೃತ ಮನೆತನ ಭಾಳ ಖುಷಿ ಆತು ನಮಗು ಪಕ್ದವ್ರು ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಆಗ್ತದೆ ಭಾಳ ಚೊಲೋ ಆಯ್ತು ಅಂದ್ರೆ ನೀವು ನೀವು ಎಲ್ಲಿ ಕೆಲಸ ಮಾಡೋದು ಅವು ಏನು ನಿಮ್ಮದು ಕೆಲಸ ಏನು ಏನಾರೂ ಪ್ರೈವೇಟೋ ಗೌರ್ಮೆಂಟೋ ಹೌದೇನ್ರೀ ಸರ್ಕಾರಿನೋ ಅರೆ ಸರ್ಕಾರಿನೋ ಆಮೇಲೆ ನಿಮ್ದು ವರ್ಕಿಂಗ್ ಅವರ್ಸ್ ಏನು ಇದಾವೆ ಅಲ್ಲ ಅಂದ್ರೆ ಎಷ್ಟರಿಂದ ಎಷ್ಟು ಹೌದಾ ನಿಮ್ಮ ಮನೆಯವ್ರೂ ಕೆಲಸ ಮಾಡ್ತಾರೇನು ಏನು ಹೌಸ್ ವೈಫೊ ಹಂಗಾರೆ ಮನೇಗ್ ಇರ್ತಾರೆ ಚೊಲೋ ಆತಪ್ಪ ಯಾಕಂದ್ರೆ ನಾವು ಇಬ್ಬರೂ ನೌಕರಿ ಮಾಡೋರು ಇದ್ದೀವಿ ನಾವು ಮನೆ ಕೀಲಿ ಹಾಕ್ಕೊಂಡು ಹೋಗೋವ್ರು ನಿಮ್ಮ ಮನೇಗ್ ನಿಮ್ಮ ಮಿಸ್ಸೆಸ್ ಇರ್ತಾರೆ ಸ್ವಲ್ಪ ನಮ್ಗು ಉಲು ಆಗ್ತದೆ ಬಾಳ ಬಾಳ ಚೊಲೋ ಆತು ಬಾಳ ಚೊಲೋ ಆಯ್ತು ಆಂ ಇಲ್ಲ ಇಲ್ಲ ಚೊಲೋ ಆಯ್ತು ಆಮೇಲೆ ನನಗೆ ಆಫೀಸಿನ ಟೈಮ್ ಆತು ಸರ್ರ ನಾನು ಹೊರ್ಟೀನಿ ಅದಕ್ಕೆ ಸಾಯಂಕಾಲ ನಿಮ್ಮ ಮನೆಯವ್ರ್ನ ಕರ್ಕೊಂಬರ್ರಿ ನಮ್ಮ ಮನೆಯವ್ರ ಪರಿಚಯ ಮಾಡಿಸೋಣಂತೆ ಆಮೇಲೆ ಅವ್ರು ಇಬ್ಬರೂ ಕೂಡಿ ಇರ್ಲಿಕ್ಕೆ ಸಾಧ್ಯತೆ ಆಗ್ತದೆ ನಮಸ್ಕಾರ ಬರ್ತೀನಿ ಧನ್ಯವಾದಗಳು ಓಕೆ